ಪ್ರಮುಖವಾಗಿ ನಮ್ಮ ಜಿಲ್ಲೆ ಸ್ ಶಿವಮೊಗ್ಗಾದಲ್ಲಿ ಮಾರಿಜಾತ್ರೆಯನ್ನು ಆಚರಿಸುತ್ತೇವೆ ಅದು ನಾಲ್ಕು ವರ್ಷ ಅಥವಾ ಮೂರು ವರ್ಷಕ್ಕೆ ಒಮ್ಮೆ ಬರುತ್ತದೆ ಆ ದಿನದಂದು ನಮ್ಮ ಮಾರಿ ಮಾರಿಯಮ್ಮನನ್ನು ಕೂರಿಸ್ತೇವೆ ಮತ್ತು ಒಂದು ದಿನ ತಾಯಿ ಮನೆಯಲ್ಲಿ ಕೂರಿಸ್ತೇವೆ ಮತ್ತು ಇನ್ನೊಂದು ದಿನ ಗಂಡನ ಮನೆಯಲ್ಲಿ ಕೂರಿಸ್ತೇವೆ ತಾಯಿ ಮನೆಯಲ್ಲಿ ಶುದ್ಧ ಸಾತ್ವಿಕ ಆಹಾರವನ್ನು ತಾಯಿಗೆ ಕೊಡಲಾಗುತ್ತದೆ ಮತ್ತು ಗಂಡನ ಮನೆಯಲ್ಲಿ ಕುರಿ ಕೋಳಿಯನ್ನು ಕಡಿದು ಹಬ್ಬವನ್ನು ಆಚರಿಸುತ್ತೇವೆ ನಾವು ಈ ಪ್ರಸಂಗವನ್ನು ಏಕೆ ಮಾಡ್ತೀವಿ ಅಂದರೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ಮತ್ತು ನಮ್ಮ ಸಂಸ್ಕೃತಿಯನ್ನು ಸಾರಲು ಮತ್ತು ನಮ್ಮ ಸಂಸ್ಕೃತಿಯನ್ನು ಬೆಳೆಸಲು ನಾವು ಈ ಪ್ರಸಂಗ ಪ್ರಸಂಗ ಅಥವಾ ಉತ್ಸವವನ್ನು ಮಾಡುತ್ತೇವೆ ಮತ್ತು ಇವುಗಳು ಮತ್ತು ಇವುಗಳು ಯಾವಾಗ ಆಚರಿಸುತ್ತೇವೆಂದರೆ ನಾಲ್ಕು ವರ್ಷ ವರ್ಷಕ್ಕೆ ಒಮ್ಮೆ ನಾವು ಈ ಹಬ್ಬವನ್ನು ಆಚರಿಸುತ್ತೇವೆ ನಮ್ಮ ಊರು ಸಾಗರ ಸಾಗರದಲ್ಲಿ ಈ ಪ್ರಸಂಗದಲ್ಲಿ ನಾವು ಕುರಿ ಕೋಳಿಯನ್ನು ನಮ್ಮ ಮನೆಯಲ್ಲಿ ಕಡಿದು ನಾವು ಹಬ್ಬವನ್ನು ಆಚರಿಸುತ್ತೇವೆ ಇನ್ನೊಂದು ಹಬ್ಬ ಬಂದು ಗಣೇಶ ಚತುರ್ಥಿ ಈ ಗಣೇಶ ಚತುರ್ಥಿಯಲ್ಲಿ ನಾವು ಒಂಬತ್ತು ದಿನ ಅಥವಾ ಐದು ದಿನ ಅಥವಾ ಹನ್ ಹನ್ನೊಂದು ದಿನ ಗಣಪತಿಯನ್ನು ಕೂರಿಸುತ್ತೇವೆ ನಮ್ಮ ಮನೆಯಲ್ಲಿ ಮತ್ತೆ ಗಣಪತಿಗೆ ಸಾ ಮೋದಕ ಫಲ ಫಲ ನೈವೇದ್ಯವನ್ನು ಮಾಡುತ್ತೇವೆ ಮತ್ತು ಈ ಗಣಪತಿ ದೇ ಗಣಪತಿಯನ್ನು ನಾವು ತುಂಬ ಖುಷಿಯಿಂದ ತುಂಬ ತುಂಬ ಸಂಸ್ರ್ ಸಮೃದ್ಧಿಯಿಂದ ನಾವು ನಮ್ಮ ಮನೆಯಲ್ಲಿ ಇಟ್ಟು ಇಟ್ಟುಕೊಳ್ಳುತ್ತೇವೆ ಮತ್ತು ನಮ್ಮನ್ನು ಹರಸು ಎಂದು ನಾವು ಬೇಡಿಕೊಂಡು ದಿನಾ ಪೂಜಿಸುತ್ತೇವೆ